ಭಾರತದಲ್ಲಿ ಅನೇಕ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ನೋಡ್ಬೋದು ಸೌತ್ ಇಂಡಿಯನ್ ದಕ್ಷಿಣ ಭಾರತ ಆಹಾರ ಪದ್ಧತಿ ಪದ್ಧತಿ ಶೈಲಿ ಆಮೇಲೆ ಉತ್ತರ ಭಾರತ ಅರ್ಥಾತ್ ಅದ್ ಆಹಾರ ಪದ್ಧತಿ ಶೈಲಿ ಈ ಥರ ತುಂಬ ವೆರೈಟೀಸ್ ಆಫು ತುಂಬ ವಿಧವಿಧವಾದ ಆಹಾರ ಪದಾರ್ಥ ಪದಾರ್ಥಗಳನ್ನು ಪದ್ದತಿಗಳನ್ನು ನಾವು ಭಾರತದಲ್ಲಿ ನೋಡ್ಬೋದು ಭಾರತದಲ್ಲಿ ಈಗ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಈಗ ಕರ್ನಾಟಕ ಈ ಕಡೆ ಮಲ್ನಾಡ್ ಸೈಡಲ್ಗಳಲೆಲ್ಲ ಮುದ್ದೆ ಆಮೇಲೆ ಮಸಾಲ ಐಟಮ್ಸು ಸ್ಪೈಸಸ್ ಆ ಥರ ಎಲ್ಲ ಜಾಸ್ತಿ ಬಳಸ್ತಾರೇ ನಮ್ಮ ಭಾರತ ದಕ್ಷಿಣ ಭಾರತದಲ್ಲಿ ಇನ್ನು ಉತ್ತರ ಭಾರತಕ್ಕೋದ್ರೆ ಆ ಕಡೆ ಜೋಳದ್ ರೊಟ್ಟಿ ಅಕ್ಕಿ ರೊಟ್ಟಿ ಆಮೇಲೆ ಎಣ್ಣೆ ಮುಳ್ಗಾಯಿ ಆ ಥರ ಪದಾರ್ಥಗಳನ್ನ ಜಾಸ್ತಿ ಬಳಸ್ತಾರೆ ಸಾಂಬಾರು ಪದಾರ್ಥಗಳು ಅಂದರೆ ತುಂಬ ವೆರೈಟೀಸ್ ಆಫ್ ಈಗ ತರಕಾರಿ ಸಾಂಬಾರ್ಗಳು ನಾವೇನಾದ್ರು ತರಕಾರಿ ತಗೊಂಡ್ರೆ ತರಕಾರಿ ಸಾಂಬಾರು ಮಾಡ್ಬೋದು ದೆನ್ ಇಲ್ಲ ಅಂದರೆ ರಸಮ್ ಸಾಂಬಾರು ತಿಳಿ ಸಾಂಬಾರು ತುಂಬ ವಿಧವಿಧವಾದ ಸಾಂಬಾರ್ಗಳನ್ನು ನಾವು ಮಾಡ್ಬೋದು ಕರ್ನಾಟಕ ರಾಜ್ಯದಲ್ಲಿ ನಾನ್ವೆಜ್ ಅಂದರೆ ಮಾಂಸಹಾರಿ ಮಾಂಸಹಾರಿಗಳು ತುಂಬ ಜನ ಇದಾರೆ ಸಸ್ಯಹಾರಿಗಳು ತುಂಬ ಜನ ಇದಾರೆ ಮಿಶ್ರಹಾರಿಗಳು ತುಂಬ ಜನ ಇದಾರೆ ಹಾಗಾಗಿ ಅವ್ರವ್ರ ಜೀವನ ಶೈಲಿಗೆ ಅವರು ಯೂಸ್ ಆಗೋ ಥರ ಅವ್ರವ್ರ ಆಹಾರ ಪದ್ದತಿ ಅವರು ರೂಢಿ ಮಾಡ್ಕೊಂಡಿರ್ತಾರೆ ಈಗ ಲಿಂಗಾಯಿತರೆಲ್ಲ ಮಿಶ್ರ ಮಾಂಸಹಾರಿಗಳು ತಿನ್ನೊಲ್ಲ ಅವರು ಸಸ್ಯಹಾರಿಯಲ್ಲೆ ತುಂಬ ವಿಧವಿಧವಾದ ಈಗ ಬೇಸಿಗೆ ಸ್ಟಾರ್ಟಾಗುತ್ತೆ ಅವಾಗೇನು ಮಾಡ್ತಾರೆ ಹಪ್ಪಳ ಚಕ್ಕುಲಿ ಸಂಡ್ಗೆ ಅಂತ ಅದು ಇದು ಮಾಡ್ಕೊಂಡು ಅದನ್ನ ಏನುಮಾಡ್ತಾರೆ ಮಳೆಗಾಲಕ್ಕೆ ಅವರು ಸ್ಟೋರೆಜ್ ಮಾಡ್ತಾಯಿಡ್ತಾರೆ ಈಗ ರಸಮ್ ಸಾಂಬಾರ್ ಮಾಡ್ದಾಗ ಇಲ್ಲ ತಿಳಿ ಸಾಂಬಾರ್ ಮಾಡ್ದಾಗ ಅದನ್ನು ಸೈಡ್ಸಲ್ಲಿ ಆಯಿಲ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಸೈಡ್ಸ್ ಸಾಂಬಾರ್ ಸೈಡ್ಸ್ಗೆ ತಿನ್ನೋದು ಮತ್ತು ಈಗೇನಾದರು ಸಾಂಬಾರ್ ತಿಳಿ ಸಾಂಬಾರಿರತ್ತೆ ಅದಕ್ಕೆ ತರಕಾರಿ ಪಲ್ಯಗಳು ಮತ್ತು ತಿಂಡಿಗಳಲ್ಲಿ ಬಂದರೆ ಇಡ್ಲಿ ದೋಸೆ ಪೂರಿ ಚಪಾತಿ ಉಪ್ಪಿಟ್ಟು ಪಲಾವು ಚಿತ್ರಾನ್ನ ಟಮೊಟೊ ಬಾತು ಅಮೇಲೆ ವಾಂಗಿಬಾತು ನಿಂಬೆ ಹಣ್ಣಿನ ಚಿತ್ರಾನ್ನ ಪುಳಿಯೋಗರೆ ತುಂಬ ವಿಧವಿಧವಾದ ತಿಂಡಿಗಳಿದಾವೆ ನಮಗೆ ಯಾವ್ಯಾವ ವೆದರಲ್ಲಿ ನಮ್ಗೆ ಯಾವ್ಯಾವ ತಿಂಡಿ ನಮಗ್ ಸೂಟಾಗುತ್ತೆ ಯಾವ್ಯಾವ ಅಡಿಗೆಗಳು ಈಗ ಬೇಸಿಗೆಗಾಲ್ದಲ್ಲಿ ನಾವು ಹೆಚ್ಚು ಮಸಾಲ ಪದಾರ್ಥಗಳನ್ನ ತಿನ್ನೋಕಾಗಲ್ಲ ಯಾಕಂದ್ರೆ ಫಸ್ಟೇ ಬೇಸಿಗೆ ತುಂಬ ಶಾಖ ಇರುತ್ತೆ ಹೊರ್ಗಡೆ ನಾವು ಮತ್ತು ನಮ್ಮ ಬಾಡಿಗೆ ಮಸಾಲೆ ತಗೊಂಡರೆ ಅದು ತುಂಬ ಮಸಾಲೆ ಸ್ಪೈಸಸ್ಸು ಎದೆಯೆಲ್ಲ ಉರಿಯೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಬೇಸಿಗೆ ಟೈಮಲ್ಲಿ ಸ್ವಲ್ಪ ನಾರ್ಮಲ್ ತಿಂಡಿಗಳು ಅಂದರೆ ಈಗ ಮಸಾಲೆ ಐಟಮ್ಸೆಲ್ಲ ಇಲ್ದಲೆ ತರಕಾರಿ ಐಟಮ್ಸು ಜ್ಯೂಸ್ ಐಟಮ್ಸು ಈಗ ಐಸ್ ಕ್ರೀಮ್ಸು ಕೋಲ್ಡ್ ಐಸ್ ಕ್ರೀಮ್ಸು ಜ್ಯೂಸು ಆ ಥರದ್ದು ಅಮೇಲೆ ಹೊರ್ಗಡೆ ಹೋದಾಗ ಸ್ವಲ್ಪ ಜಾಸ್ತಿ ನೀರು ಬಳಸೋದು ಹಣ್ಣುಗಳು ಈ ಕಲ್ಲಂಗ್ಡಿ ಹಣ್ಣು ಈ ಸಮ್ಮರ್ ಬೇಸಿಗೆ ಸೀಸನ್ನಲ್ಲಿ ಸೌತೆಕಾಯಿ ಕರ್ಬುಜದ ಹಣ್ಣು ಜ್ಯೂಸ್ ಮಾಡಿಕೊಡ್ತಾರೆ ಕರ್ಬುಜದ ಹಣ್ಣು ಹೀಟಿಗೆ ಬಾಡಿನ ತುಂಬ ತೇ ತಣ್ಣಗಿಟ್ಕೊಂಡು ಚೆನ್ನಾಗಿ ಇರುತ್ತೆ ಕರ್ಬುಜದ ಹಣ್ಣು ಅದ್ರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅಮೇಲೆ ಐಸ್ ಕ್ರೀಮ್ಸಮ್ಸ್ಗಳು ತಿನ್ನೋದು ಕೋಲ್ಡ್ ಡ್ರಿಂಕ್ಸ್ಗಳ್ ಕುಡಿಯೋದು ಈ ಬೇಸ್ಗೆಲಿ ಯಾರು ಜಾಸ್ತಿ ಬಿಸಿ ಬಿಸಿ ಪದಾರ್ಥಗಳು ಆಹಾರಗಳನ್ನ ತಿನ್ನೊಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಫಸ್ಟೇ ಬೇಸಿಗೆ ಇರುತ್ತಲ್ಲ ಅವ್ರು ಬಾಡಿಗೆ ಅದು ಅಜ್ಜಸ್ಟ್ ಆಗೋಲ್ಲ ಇನ್ನು ಹೀಟಾಗ್ಬಿಟ್ಟು ಬೇರೆ ಥರ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗೋದು ಆ ಥರ ಎಲ್ಲ ಸ್ಟಾರ್ಟಾಗುತ್ತೆ ಆಗಾಗೇನ್ ಮಾಡಬೇಕು ನಾವು ಆ ಕಾಲಕ್ಕೆ ನಾವು ಯಾವ್ಯಾವ ಥರ ಆಹಾರ ಪ ತಿನ್ನಬೇಕು ಅದನ್ನು ತಿಂದರೆ ನಾವು ನಮ್ಮ ಆರೋಗ್ಯನ ಜಾಸ್ತಿ ಸುಧಾರಿಸ್ಕೋಬೋದು ಇಲ್ಲ ಅಂದರೆ ಈಗ ಚಳಿಗಾಲದಲ್ಲಿ ನಾವು ಕೂಲ್ ಡ್ರಿಂಕ್ಸ್ ಕುಡಿಯೋದು ಇಲ್ಲ ಐಸ್ ಕ್ರಿಮ್ಸ್ ತಿನ್ನೋದು ಆ ಥರ ಎಲ್ಲ ಮಾಡಿದ್ರೆ ಶೀತ ಆಗೋದು ಜ್ವರ ಬರೋದು ನೆಗಡಿ ಆಗೋದು ಅದಿನ್ನು ಆಹಾರದಮೇಲೆ ತುಂಬ ಪರಿಣಾಮ ಬಿರುತ್ತೆ ಅವಾಗ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಈಗ ಈ ಕಡೆ ಚಿಕ್ಕಮಗ್ಳೂರು ಸೈಡ್ ಬಂದರೆ ಕಾಫಿ ಜನಪ್ರೀಯ ಮೈಸೂರ್ಗೋದ್ರೆ ಆ ಮೈಸೂರ್ಪಾಕ್ ಜನಪ್ರಿಯ ದಾವಣ್ಗೆರೆಗೆ ಹೋದ್ರೆ ಬೆಣ್ಣೆ ದೋಸೆ ಧಾರ್ವಾಡಗ್ ಹೋದ್ರೆ ಪೇಡ ಆ ಥರ ಆ ಜಿಲ್ಲೇಲಿ ಆಗೋದು ಯ ಇದೆ ಒಂದು ಜನಪ್ರಿಯವಾದ ತಿಂಡಿಗಳು ಅಂತ ಇರುತ್ತೆ ಅದನ್ನ ನಾವು ಅಲ್ಲಲ್ಲಿ ಹೋದಾಗ ಅಲ್ಲಲ್ಲಿ ನೋಡಿ ನಾವು ತಿಂದು ಅದರದ್ದು ಅನುಭವನ ಸವಿಬೋದು